ನಮ್ಮ ಪ್ರದೇಶದಾ ಆರೋಗ್ಯ ಸೇವೆಯಲ್ಲಿ ನಾವು ಗಮನಿಸಿರುವಂಥದ್ ಏನಂತಂದರೆ ಫಶ್ಟ್ ಮೊದಲಿಗೆಲ್ಲ ಇವಾಗೆಲ್ಲಾ ಡಾಕ್ಟ್ರುಗಳು ಇರ್ತಿರಲಿಲ್ಲ ವೈದ್ಯರು ಆ ವೈದ್ಯರುಗಳೆಲ್ಲಾರನ್ನ ಎಲ್ಲ ಕರೆಸ್ತಾ ಇರಲಿಲ್ಲ ಆ ಟೈಮಿಗೆ ಸರಿಯಾಗಿ ಇರ್ತಿರಲಿಲ್ಲ ಯಾವುದೇ ರೋಗಿ ಹೋದ್ರು ಸಹ ಸರಿಯಾದ ಸಮಯ್ದಲ್ಲಿ ಇರ್ತಿರಲಿಲ್ಲ ನೋಡೊಕ್ಕೂ ಸಹ ಇರ್ತಿರಲಿಲ್ಲ ಒಬ್ಬೊಬ್ಬ ನರ್ಸು ಸಹ ಇರ್ತಿರಲಿಲ್ಲ ಇವಾಗೆಲ್ಲಾ ಹಾಂ ಪಾಪ ನರ್ಸಿಂಗ್ ಮಾಡುವಂಥ ವಿದ್ಯಾರ್ಥಿಗಳಿಗೆಲ್ಲಾ ಹಾಸ್ಪೆಟಲ್ ಡ್ಯೂಟಿ ಅಂತಾನೇ ಹಾಕಿದ್ದಾರೆ ಮತ್ತು ಎಮ್ ಬಿ ಬಿ ಎಸ್ಸು ಮತ್ತೆ ಬಿ ಎ ಎಮ್ ಎಸ್ಸೂ ಅವರೆಲ್ಲಾ ಮಾಡೋಂಥವ್ರಿಗೆಲ್ಲಾ ಸಹ ಡಾಕ್ಟ್ರು ವೈದ್ಯಕೀಯರ ಸಹಾಯಕ ಅನ್ ಡಾಕ್ಟರ್ ಅಂತೇಳಿ ಅವರಿಗೆಲ್ಲ ಕೆಲ್ಸಕ್ಕೆ ಹಾಕಿದ್ದಾರೆ ಅವರು ಸಹ ಗ ಚಿತ್ರದುರ್ಗದಲ್ಲಿ ಎಲ್ಲ ಬೇರೆ ಮೇ ಮತ್ತು ಬೇರೆ ಬೇರೆ ಹಾಸ್ಪಿಟಲೆಲ್ಲಾ ಹಾಕಿದ್ದಾರೆ ನಾನು ಹೋಗೋದು ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೇ ಅಲ್ಲಿ ಐಟ ಕ್ಲಬ್ ಮಾಡ್ತಾ ಐಟ ಕ್ಲಬ್ನಲ್ಲಿ ನಾನು ಕೆಲಸ ಮಾಡ್ತೀನಿ ಅಲ್ಲಿ ನೋಡೋದು ಏನಂತಂದರೆ ಏನು ಬದಲಾವಣೆ ಆಗಿದೆ ಅಂತಂದರೆ ಅವು ಫಶ್ಟಲ್ಲಿ ಮೊದಲಿಗೆಲ್ಲ ನಾವೆಲ್ಲ ಕೈಯಲ್ಲೇ ಪರೀಕ್ಷೆ ಮಾಡಬೇಕಿತ್ತು ಯಾವ ರೋಗಿಗೆ ಏನಿದೆ ಏನಾದರೂ ಇದೆಯಾ ಎಚ್ ಐ ವಿ ಏಡ್ಸ್ ಇದೆಯಾ ಮತ್ತೆ ಟೈಫಾಯ್ಡ್ ಜ್ವರ ಬಂದಿದೆಯಾ ಡೆಂಗ್ಯು ಜ್ವರ ಬಂದಿದೆಯಾ ಪ್ರತಿ ಒಂದು ನಾವು ಪರೀಕ್ಷೆ ಮಾಡಬೇಕಂತಂದ್ರೆ ಅವಾಗೆಲ್ಲ ನಾವೆಲ್ಲ ಕೈಯಲ್ಲೇ ಮಾಡ್ಬೇಕಿತ್ತು ಇವಾಗ ಹಾಗೆಲ್ಲ ಏನೂ ಇಲ್ಲ ಪರೀಕ್ಷೆ ಮಾಡಲು ನಮಗ್ ಪಿಪೆಡ್ ಬಂದಿದೆ ಮತ್ತು ವಿದ್ಯುತ್ ಮೂಲಕ ಎಲ್ಲ ಮಷಿನ್ಗಳು ಬಂದಿದೆ ಆ ಮಷಿನ್ನಿಂದೆಲ್ಲ ನಾವೆಲ್ಲ ಟೆಶ್ಟಿಂಗ್ ಅವ್ರದ್ದು ರಕ್ತನೆಲ್ಲಾ ನಾವೆಲ್ಲಾ ಡ್ರಾ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ತಗೊಂಬಿಟ್ಟು ಅದು ಪರೀಕ್ಷೆಗಾಕಿದಾಗ ಅವರದ್ದು ರೋಗಿದೂ ಏನಿದೆ ಏನಿಲ್ಲಾ ಅಂತೇಳಿ ನಾವು ಅವ್ರಿಗೆ ತಿಳಿಸ್ಬೇಕು ಅಂತಂದರೆ ಮೊದಲೆಲ್ಲ ಇವಾಗೆಲ್ಲ ಏನೂ ಇರ್ತಿರಲಿಲ್ಲ ಅವಾಗೆಲ್ಲ ನಾವೇ ಕೈಯಲ್ಲಿ ಬರೆದ್ಬಿಟ್ ಎಲ್ಲ ಮಾಡ್ಬೇಕಿತ್ತು ಇವಾಗೆಲ್ಲ ಆನ್ಲೈನಲ್ಲಿ ಕಂಪ್ಯೂಟ್ರಲ್ಲಿ ತೆಗೆದ್ಬಿಟ್ಟು ಅವ್ರಿಗೆಲ್ಲ ಏನು ರಿಪೋರ್ಟು ಏನು ಪರೀಕ್ಷೆ ಏನು ಬಂದಿದೆ ಏನಿಲ್ಲ ಅವ್ರಿಗೆ ಯಾವ್ದಾದರೂ ಖಾಯ್ಲೆ ಇದೆಯಾ ಅನ್ನೋದು ಮೂಲಕ ನಾವು ನೋಡ್ಬೋದು ಇಲ್ಲೇ ಇದ್ದೇ ನಾವು ಬದಲಾವಣೆ ಆಗಿದೆ ಅಲ್ಲಾಂತ ಸುಧಾರಣೆ ನಾವು ಕಂಡಿದೀವಲ್ಲ ಸ್ವಲ್ಪನಾದರೂ ಅವಾಗಿಂದೆಲ್ಲ ಅವಾಗ ಯಾರು ಇರ್ತಿರಲಿಲ್ಲ ಇವಾಗೆಲ್ಲ ಇದ್ದಾರೆ ಚೆನ್ನಾಗಿ ನಮಗ್ ನೋಡ್ಕೊಳೊದಕ್ಕೆ ಏನೇ ಆದರೂ ಸಹ ಹೋಗ್ಬೋದು ಚೆನ್ನಾಗ್ ನೋಡ್ಕೊಂಡು ಚೆನ್ನಾಗಿರ್ಬೋದಲ್ಲ ನಾವು ಇವಾಗೆಲ್ಲಾ ಒಬ್ಬರಲ್ಲಾ ಅಂದರೆ ಇನ್ನೂ ಇಬ್ಬರು ಇರ್ತಾರೆ ಆಸ್ಪತ್ರೆಗಳಲ್ಲಿ ಈ ಆಸ್ಪತ್ರೆ ಜಿಲ್ಲಾಸ್ಪತ್ರೆ ದುರ್ಗದ ಜಿಲ್ಲಾಸ್ಪತ್ರೆ ಒಂದೇ ನಾನು ಹೇಳ್ತಾಯಿಲ್ಲ ಬೇರೆ ಕಡೆ ಎಲ್ಲೋದರೂ ಸಹ ಇದ್ದಾರೆ ಎಲ್ಲ ಕಡೆ ಹಾಕಿದ್ದಾರೆ ಎಲ್ಲ ಕಡೆ ಡಾಕ್ಟರ್ಸು ವೈದ್ಯಕೀಯರು ಮತ್ತು ನರ್ಸ್ಗಳು ಅವು ಅವರ ಸಹಾಯಕ ನರ್ಸ್ಗಳು ಮತ್ತು ಸಹಾಯಕ ವೈದ್ಯರು ಎಲ್ಲಾರು ಇದ್ದಾರೆ ಅದಕ್ಕಾಗಿ ಅವಾಗಿನ ಕಾಲದಕ್ಕಿಂತ ಇವಾಗಿನ ಕಾಲವೇ ಸ್ವಲ್ಪ ಸುಧಾರಣೆಗ್ ಒಂದು ಮಟ್ಟಿಗೇ ಚೆನ್ನಾಗಿದೆ